ಯಾರು ಮಾತಾಡೋದು ಹಾಂ ನಾನು ಯಶೋದಾ ಅಂತ ನನಗೆ ಸ್ವಲ್ಪ ನಮಗೆ ಜೊ ಸ್ವಲ್ಪ ಜ್ವರ ಬರ್ತದೆ ಸ್ವಲ್ಪ ಮಾತ್ರೆ ಬೇಕು ಹ್ಞು ಹ್ಞೂ ಹೌದು ಮೊನ್ನೆ ಬಂದಿದ್ದೇನೆ ನನಗೆ ಸ್ವಲ್ಪ ಒಂದು ಮಾತ್ರೆ ಇತ್ತು ನಾನು ನುಂಗಿದ್ದೇನೆ ಅದು ಗುಣ ಆಗಲಿಲ್ಲ ಒಂದು ನನಗೆ ಮಾತ್ರೆ ಕೊಟ್ಟರೆ ನಾವು ಪೆರಾಸಿಟಮಲ್ ಮಾತ್ರೆ ತಗೊಂಡದ್ದು ಒಂದು

ಆಯ್ತು ಆಯ್ತು ಆಯಿತು ಮತ್ತು ನಾನು ಮತ್ತು ಸಂಜೆ ಬರ್ತೇನೆ ಆರು ಗಂಟೆಗೆ ಇದ್ದಿರಲ್ಲಾ ಹಾಂ ನೀವು ಆಯಿತು ಸಮಸ್ಯೆ ಅಂತೇನಿಲ್ಲ ಸ್ವಲ್ಪ ಹೊಟ್ಟೆ ನೋವಿದು ಸ್ವಲ್ಪ ಸಮಸ್ಯೆ ಉಂಟು ಅದಕ್ಕೆ ನಮಗೆ ಏನಾದರೂ ಮಾತ್ರೆ ಕೊಡ್ತೀರಾ ಅಂತ ಬರ್ರಿ ಬನ್ರಿ ನೀರೆಲ್ಲ ಕುಡ್ದಿದ್ದೀನಿ ನೀರು ಕುಡ್ದಿದ್ದೀನಿ ಓ ಆರ್ ಎಸ್ ಎಲ್ಲ ಕುಡ್ದಿದ್ದೀನಿ ಇವೆಲ್ಲ ಹೊಟ್ಟೆದು ಸಮಸ್ಯೆ ಮೊನ್ನೆ ಎಲ್ಲ ಮದುವೆಯೆಲ್ಲ ಇತ್ತು ಮದುವೆಯೆಲ್ಲ ಇತ್ತು ಹಾಗೆ ನಾನು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದೆ ಮತ್ತು ಇದೆಲ್ಲ ತಿಂದಿದ್ದೇನೆ ಶೀತ ಶೀತ ಆಗಲಿಲ್ಲ ಶೀತ ಆಗಲಿಲ್ಲ ಹಾಗೆ ಹೌದಲ್ಲ ನೀರೆಲ್ಲ ಕುಡಿದಿದ್ದೇನೆ ಹ್ಞೂ ಮೇಡಮ್

ಆಯ್ತು ಆಯಿತು ಆಯ್ತು ಆಯಿತು ಹ್ಞೂ ನಾನು ಆಯ್ತು ಆಯ್ತು

ಆಯ್ತು ಆಯ್ತು ಆಯ್ತು

ಆಯ್ತು ಆಯ್ತು ಆಯ್ತು

ಇದೇ ನಂಬ್ರ ಅಲಾ ನಿಮ್ಮದು ಇದೆ ಅಲಾ ನಂಬ್ರ ಕಾಲ್ ಮಾಡ್ತೀನಿ

ಸಂಜೆ ಆರು ಗಂಟೆಗೆ ಬರ್ತೇನೆ